ಎರಡು ಲಕ್ಷದ ನಲವತ್ತೇಳು ಸಾವಿರದ ಮೂವತ್ತು ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಐವತ್ತು ನಾಲ್ಕು ಲಕ್ಷದ ಐವತ್ತೇಳು ಸಾವಿರದ ಎಂಬತ್ತು ಏಳು ಲಕ್ಷದ ತೊಂಬತ್ತೆರಡು ಸಾವಿರದ ಮೂವತ್ತು ಆರು ಲಕ್ಷದ ನಲವತ್ತೇಳು ಸಾವಿರದ ನಲವತ್ತು